ನನ್ನ ನೆಚ್ಚಿನ ಆಹಾರ ಪಾಯಸ ನನಗೆ ಪಾಯಸವೆಂದರೆ ತುಂಬ ಇಷ್ಟ ಪಾಯಸವನ್ನು ನಾನು ಮದುವೆ ಮನೆಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ಕೆಲವೊಂದು ಸಂಭ್ರಮದ ದಿನಗಳಲ್ಲಿ ತಿನ್ನಲು ಇಷ್ಟಪಡುತ್ತೇನೆ ಪಾಯಸವು ತುಂಬ ಸಿಹಿ ಆಗಿರೋದ್ರಿಂದ ಮತ್ತು ರುಚಿಯಾಗಿರೋದ್ರಿಂದ ಪ್ ಪಾಯಸವನ್ನು ನಾನು ತುಂಬ ಇಷ್ಟಪಡುತ್ತೇನೆ ಪಾಯಸದಲ್ಲೂ ಹಲವಾರು ವಿಧಗಳಿವೆ ನನಗೆ ಕಡಲೆ ಪಾಯಸವೆಂದರೆ ತುಂಬ ಇಷ್ಟ ಪಾಯಸಕ್ಕೆ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಮಾಡುವುದರಿಂದ ಪಾಯಸ ತುಂಬ ರುಚಿಕರವಾಗಿರುತ್ತದೆ ಹಾಗಾಗಿ ನನಗೆ ಪಾಯಸವೆಂದರೆ ತುಂಬಾ ಇಷ್ಟ